ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚು ಹೆಚ್ಚು ಸಮಯ ಕಳೆಯುವುದರಿಂದ ತುಂಬ ಸಂತೋಷವಾಗುತ್ತದೆ ಏಕೆಂದರೆ ಯಾವುದೇ ಒಂದು ಫಂಕ್ಷನ್ ಸಮಾರಂಭಗಳಲ್ಲಿ ತಂದೆ ತಾಯಿ ಅಜ್ಜಿ ತಾತ ಅಕ್ಕ ತಂಗಿ ಅಣ್ಣ ತಮ್ಮ ಹೀಗೇ ಮುಂತಾದ ಸದಾ ಸಮಯ ಸದಸ್ ಸದಸ್ಯರು ಸೇರುವುದರಿಂದ ನಮಗೆ ಹೆಚ್ಚು ಸಂತೋಷವಾಗುತ್ತದೆ ಏಕೆಂದರೆ ಈವಾಗ ಯಾವುದೇ ಒಂದು ಪ್ರೋಗ್ರಾಮ್ ಅಥವಾ ಫಂಕ್ಷನ್ನಲ್ಲಿ ತುಂಬ ಜನರು ಸೇರುತ್ತಾರೆ ಅವರ ಜೊತೆ ಕಾಲ ಕಳೆಯುವುದರಿಂದ ತುಂಬ ಸಂತೋಷವಾಗುತ್ತದೆ ಮತ್ತು ಯಾವುದೇ ಒಂದು ಟೂರ್ಗೆ ಹೋಗುವುದ್ ಅಂತ ಬಂದಾಗ ಪ್ರವಾಸವ ಕೈಗೊಳ್ಳುವುದರಿಂದ ತುಂಬ ಸಂತೋಷವಾಗುತ್ತದೆ ಪ್ರವಾಸ ಕೈಗೊಳ್ಳುವುದು ಅಂತ ಬಂದಾಗ ಫ್ರೆನ್ಟ್ಸ್ ಜೊತೆಗಿಂತ ಫ್ಯಾಮಿಲಿ ಜೊತೆಗೆ ಹೋಗುವುದರಿಂದ ತುಂಬ ಸಂತೋಷವಾಗುತ್ತದೆ ಫ್ಯಾಮಿಲಿ ಜೊತೆಯಲ್ಲಿ ಹೋಗುವುದರಿಂದ ಪ್ರವಾಸವನ್ನು ತುಂಬ ಚೆನ್ನಾಗಿ ಕಾಣಬಹುದು ನೋಡಬಹುದು ತುಂಬ ಚೆನ್ನಾಗಿ ಪ್ರವಾಸವನ್ನು ಎಂಜಾಯ್ ಮಾಡ್ಬೌದು ಅಂತ ಹೇಳ್ಬಹುದು